ಬಳ್ಳಾರಿಯಲ್ಲಿ ಒಂದು ಎ ಪಿ ಎಮ್ ಸಿ ಅಂತ ಒಂದು ಮಾರುಕಟ್ಟೆ ಇದೆ ಸೊ ಅದರಲ್ಲಿ ಡೈರೆಕ್ಟಾಗಿ ರೈತರಿಂದಾನೆ ಬೆಳ್ದಿರೋ ಬೆಳೆಗಳನ್ನ ತಗೊಂಡು ಅಲ್ಲಿ ಮಾರುಕಟ್ಟೆಲ್ಲಿ ಮಾರಾಟ ಮಾಡಲಾಗುತ್ತೆ ಸೊ ಅಲ್ಲಿ ತಕೊಂಡಿರೋ ದವಸ ಧಾನ್ಯಗಳ ಬೆಲೆಗೂ ನಮ್ಮ ಮನೆ ಹತ್ತಿರ ಸಿಗುವ ಅಂಗಡಿಗಳಿಂದ ತೆಗೆದುಕೊಂಡ ಬೆ ದವಸ ಧಾನ್ಯಗಳಿಗೂ ವ್ಯತ್ಯಾಸ ತುಂಬಾನೇ ಸಿಗತ್ತೆ ನಮಗೆ ಹತ್ತು ರೂಪಾಯಿಗೆ ಅಥ್ವ ಐದು ರೂಪಾಯಿ ಡಿಫ್ರೆನ್ಸ್ ಸಿಗತ್ತೆ ಸೊ ಇದೇ ಥರ ನಿಮಗೆ ಡೈರೆಕ್ಟಾಗಿ ಅಲ್ಲೇ ಹೋಗಿ ತ ರೈತರಿಂದ ಬಂದಿರೋ ಬೆಳೆಗಳನ್ನ ಡ ತಕೊಂಡರೆ ರೈತರ್ಗೂ ಲಾಭ ಇರತ್ತೆ ಆ್ಯಂಡ್ ನಮಗೂ ಲಾಭ ಇರತ್ತೆ ಯಾಕೆ ಅಂದರೆ ಸೊ ಅಲ್ಲಿ ಸಿಗೋ ದರಗಳು ಬಂದು ತುಂಬಾನೇ ಕಡ್ಮೆಯಲ್ಲಿ ಸಿಗತ್ತೆ ವ್ಯತ್ ಕ ನಿಮಗೆ ವ್ಯತ್ಯಾಸ ಸಿಗ್ ನೀವೇ ನೋಡ್ಬೋದು ಮನೆ ಹತ್ರ ಸಿಗೋ ತರ್ಕಾರಿಗಳಿಗೂ ಅಥ್ವ ದವಸ ಧಾನ್ಯಗಳಿಗೂ ತುಂಬಾನೇ ಬೆಲೆ ಕಟ್ತಾರೆ ಸೊ ಅದೇ ಥರ ನಿಮಗೆ ಇತ್ತೀಚಿನ ದಿನಗಳಲ್ಲಿ ತೊಗರಿಬೇಳೆ ತೊಗರಿಬೇಳೆ ಬಂದು ಬಡವರಿಗೆ ಕೈ ಎಟಕದಷ್ಟು ಗಗನಕ್ಕೇರಿದೆ ತರ್ಕ ದವಸ ಧಾನ್ಯಗಳ ಅವ ದರವು ಸೊ ಕಸ್ಟಮ್ ಈಗ ಯಾವುದೇ ವ್ಯಕ್ತಿ ಆಗಿರ್ಬೌದು ಅವನಿಗೆ ಬರ್ತಕ್ಕಂಥ ಇನ್ಕಮಿಂದ ಅವ್ನಗೆ ಬರ್ತಕ್ಕಂಥ ಸಂಬಳದಿಂದಾನೇ ಅವನ ಮನೇನ ನಿಭಾಯಿಸ್ಬೇಕಾಗತ್ತೆ ಸೊ ಈ ತರಹ ಯಾವುದೇ ದವಸ ಧಾನ್ಯಗಳಾಗಿರ್ಬೋದು ತರ್ಕಾರಿಗಳು ಆಗಿರ್ಬೋದು ಕೈಗೆ ಎಟುಕದಷ್ಟು ಗಗನಕ್ಕೆ ಏರಿದರೆ ಸೊ ಅವ್ರ್ಗೆ ಬರ್ತಕ್ಕಂಥ ಸಂಬಳದಲ್ಲಿ ಎಷ್ಟು ಅಂತ ತಗೊಂ ಬಂದು ದವಸ ಧಾನ್ಯಗಳ್ನ ಕೊಡ್ಲಿಕ್ಕೆ ಆಗತ್ತೆ ಸೊ ಅದೇ ರೀತಿ ಈಗಿನ ಜ ಈಗಿನ ಜನ್ರೇಷನ್ ಯಾವ ಥರ ಆಗಿದೆ ಅಂದರೆ ದವಸ ಧಾನ್ಯಗಳ್ಗಿಂತ ಕಸ್ ಮಕ್ಕಳಿಗೆ ಫಾಸ್ಟ್ ಫುಡ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಫಾಸ್ಟ್ ಫುಡಿಂದ ಯಾವುದೇ ಥರದ ಪೌಷ್ಟಿಕಾಂಶ ಸಿಗಲ್ಲ ಮಕ್ಕಳಿಗೆ ಸೊ ಈ ಥರ ದರ ಹೆಚ್ಗೆ ಆಗಿರೋದರಿಂದ ಅವ ಇನ್ನೊಂದು ಯಾವುದೋ ಅಲ್ಟಾರ್ನೇಟಿವ್ ಆಪ್ಷನ್ ತಗೋತಾರೆ ಫಾಸ್ಟ್ ಫುಡ್ ಆಪ್ಷನ್ಸ್ ಸೊ ಈ ಥರ ಮಾಡೋದರಿಂದ ಚಿಕ್ಕ ಹುಡುಗುರ್ಗಾಗಲಿ ಪೌಷ್ಟಿಕಾಂಶಗಳು ಸಿಗಲ್ಲ ಅದೇ ಥರ ಶಾಪಿಂಗ್ ಮಾಡ್ತಾರೆ ಆನ್ಲೈನ್ ಶಾಪಿಂಗಲ್ಲಿ ಆನ್ಲೈನ್ ಶಾಪಿಂಗಲ್ಲಿ ಎಂತ ಸಿಗತ್ತೆ ನಮಗೆ ಅಲ್ಲಿ ಯಾವುದೇ ಥರದ ಒಳ್ಳೆಯ ದಿಂದ್ ಒಳ್ಳೆಯದಿಂದ ತಗೊಂಬಂದಿರ್ತಾರ ತರ್ಕಾರಿಗಳು ಆಗಿರ್ಬೋದು ದವಸ ಧಾನ್ಯಗಳ್ ಆಗಿರ್ಬೋದು ಸೊ ಇವೆಲ್ಲ ನಿಮಗೆ ಸ್ವಚ್ಛ್ವಾಗಿದ್ದಾವಾ ಇಲ್ಲವಾ ಅಂತ ನೀವು ಡೈರೆಕ್ಟಾಗಿ ನೋಡೋದುಕ್ಕೆ ಆಗಲ್ಲ ಸೊ ಅದೇ ಮಾರುಕಟ್ಟೆಗೆ ಹೋಗಿ ನೀವೇ ಡೈರೆಕ್ಟಾಗಿ ತಗೊಂಡರೆ ನಿಮ್ಗೆ ಗೊತ್ತಾಗತ್ತೆ ಯಾವುದು ಸ್ವಚ್ಛ್ವಾಗಿದೆ ಯಾವುದು ಕೊಳ್ತೋಗಿದೆ ಸೊ ಈ ಥರ ನೀವು ನೋಡ್ಲಿ ನೋಡಿ ನಿಮ್ಮ ಕಣ್ಣಾರೆ ನೀವೇ ಅದನ್ನ ಪ್ರಮಾಣಿಸಿ ನೋಡಿ ತಗೊಂಡು ಬರ್ಬೌದು ಈ ಆನ್ಲೈನ್ ಶಾಪಿಂಗಲ್ಲಿ ನೀವು ನೋಡ್ಲಿಕ್ಕೆ ಆಗಲ್ಲ ಸೊ ಅದು ಡೆಲವರಿ ಆದ್ಮೇಲೆ ಗೊತ್ತಾಗತ್ತೆ ನಿಮಗೆ ಅದು ಸ್ವಚ್ಛ್ವಾಗಿದೇನಾ ಇಲ್ಲವಾ ಅಂತ ಸೊ ಅದೇ ಥರ ಯಾವ್ರ್ಗೆ ಆಗಲಿ ನಿಮಗೆ ತರ್ಕಾರಿಗಳು ಪೌಷ್ಟಿಕಾಂಶವಾಗಿ ಇದಾವ ಇಲ್ವ ಅಂತ ಚೆಕ್ ಮಾಡಲಿಕ್ಕೆ ನೀವೇ ಕಣ್ಣಾರೆ ಹೋಗಿ ನೀವು ಮಾರುಕಟ್ಟೆಯಿಂದ ತಗೊಮ್ ಬನ್ನಿ ಸೊ ಅದ್ರ ನೀವು ಮನೆಯಲ್ಲಿ ಕೂತ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿ ನೀವೇ ಮಕ್ಳಿಗೆ ಊಟ ಮಾಡಿ ಹಾಕಿ ಸೊ ಮಕ್ಕಳಿಗೂ ಪೌಷ್ಟಿಕಾಂಶ ಸಿಗತ್ತೆ ಸೊ ನಿಮಗೆ ಸಿಗುತ್ತೆ ಆ್ಯಂಡ್ ನೀವು ಒಳ್ಳೆಯ ಪೌಷ್ಟಿಕಾಂಶ ಕೊಟ್ಟಿದ್ದೀನಿ ಮಕ್ಕಳಿಗೆ ಅನ್ನೋ ಸಂತೋಷ ಕೂಡ ನಿಮಗೆ ಸಿಗತ್ತೆ ಸೊ ಈ ಥರ ಆನ್ಲೈನ್ ಶಾಪಿಂಗಲ್ಲಿ ಬುಕ್ ಮಾಡೋದ್ರಿಂದ ನನಗೇನು ಸಿಗತ್ತೆ ಅಲ್ಲಿಂದ ಪೌಷ್ಟಿಕಾಂಶ ಇದೇನ ಇಲ್ಲ ಸೊ ಎಲ್ಲಿಂದ ಬೆಳ್ದು ತಗೊಮ್ ಬಂದಿದ್ದಾರೆ ಸೊ ಸ್ವಚ್ಛ್ವಾಗಿ ಇದಾವ ಇಲ್ಲ ಅದ್ನೆಲ್ಲ ಕ್ಲೀನಿಂಗ್ ಮಾಡಿದ್ದಾರ ಇಲ್ಲವಾ ಸೊ ನೀವು ಬುಕ್ ಮಾಡೋದು ಮಾಡ್ತೀರ ಆನ್ಲೈನ್ ಶಾಪಿಂಗಲ್ಲಿ ಅದು ಮನೆಗೆ ಬಂದ್ಮೇಲೆ ಗೊತ್ತಾಗತ್ತೆ ಕೊಳ್ತಿರೋದು ಅಂತ ಸೊ ಅಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗತ್ತೆ ಆ್ಯಂಡ್ ಹಣ ವೇಸ್ಟ್ ಆಗತ್ತೆ ಸೊ ಹಣಾನು ವೇಸ್ಟ್ ಆಯಿತು ಟೈಮು ವೇಸ್ಟ್ ಆಯಿತು ಅದೇ ಟೈಮಲ್ಲಿ ಅದೇ ಹಣದಲ್ಲಿ ನೀವೇ ಕಣ್ಣಾರೆ ಹೋಗಿ ಮಾರುಕಟ್ಟೆಯಲ್ಲಿ ತಗೊಮ್ ಬರ್ಬೌದು ಅಲ್ಲವಾ ತರಕಾರಿ ಆಗಿರ್ಬೋದು ದವಸ ಧಾನ್ಯಗಳ್ ಆಗಿರ್ಬೋದು ಆನ್ಲೈನಲ್ಲಿ ನಿಮಗೆ ಡೆಲ್ವರಿ ಚಾರ್ಜ್ ಅಂತ ಹಾಕ್ತಾರೆ ಸೊ ಅದೇ ಡೆಲಿವರಿ ಚಾರ್ಜ್ನ ನೀವೇ ಪೆಟ್ರೋಲ್ ಖರ್ಚು ಅಥ್ವ ನೀವೇ ಡೈರೆಕ್ಟ್ ಹೋಗಿ ಟೈಮ್ ಟೈಮಿದೆ ಆ ಟೈಮಲ್ಲಿ ನೀವು ಹೋಗಿ ಅಲ್ಲೇ ತಗೊಮ್ ಬನ್ನಿ ಅವ್ನು ಡೆಲ್ವರಿ ಮಾಡೋವರೆಗು ಟೈಮ್ ಯಾಕೆ ವೇಸ್ಟ್ ಮಾಡ್ತೀರ ಸೊ ನೀವೇ ಹೋಗಿ ತಗೊಮ್ ಬಂದು ಪೌಷ್ಟಿಕಾಂಶದ ಪೌಷ್ಟಿಕಾಂಶದ ದನಸ್ ದವಸ್ ಆಗಿರ್ಬೋದು ಧಾನ್ಯಗಳ್ ಆಗಿರ್ಬೋದು ತರ್ಕಾರಿಗಳು ಆಗಿರ್ಬೋದು ಕಣ್ಣಾರೆ ಪ್ರಮಾಣಿಸಿ ನೋಡಿ ತಕೊಮ್ ಬರ್ಬೌದು ಅಲ್ಲವಾ ಕಂಪೇರ್ ಮಾಡ್ದ್ರೆ ಈಗಿನ ಜನ್ರೇಷನಲ್ಲಿ ಯಾವ ಥರ ಆಗಿದೆ ಅಂದರೆ ದವಸ ಧಾನ್ಯಗಳ್ ಬೆಲೆ ಚಿಕ್ಕ ಬೊಡು ಬಡವ ಕುಟುಂಬದವ್ರ್ಗೆ ಕೈ ಎಟಕದಷ್ಟು ಗಗನಕ್ಕೇರಿದೆ ದರಗಳು ಇದು ಯಾವ ಥರ ಜಿ ಎಸ್ ಟಿ ಟ್ರಾನ್ಸ್ಪೋರ್ಟ್ ಸೊ ಈ ಟ್ರಾನ್ಸ್ಪೋರ್ಟು ಅಥ್ವ ಜಿ ಎಸ್ ಟಿ ಬೆಲೆಗಳನ್ನ ಬಡವರ ಮೇಲೆ ಯಾಕೆ ಹಾಕ್ತೀರ ಬಡವರು ಮೇಲೆ ಈಗ ಬಡವರು ಕಷ್ಟ ಅವರು ಕಷ್ಟಪಟ್ಟು ಅವರು ದುಡ್ದು ಅವ್ರ್ಗು ಅವರ ಮಕ್ಕಳಿಗೂ ಒಳ್ಳೆಯ ಥರದ ಪೌಷ್ಟಿಕಾಂಶ ಕೊಡಬೇಕು ಅಂತಾನೂ ಇರುತ್ತೆ ಸೊ ಅವರು ತಿನ್ನಬೇಕು ಈಗಿನ ಜನ್ರೇಷನಲ್ಲಿ ಯಾವ ಥರ ಆಗಿದೆ ಅಂದರೆ ಬಡವ್ರ್ಗೆ ದಿನಕ್ಕೆ ಮೂರು ಒಪ್ಪೊತ್ತು ತಿಂದರೇನೆ ಬದ್ಕೋದು ಕಷ್ಟ ಆಗಿದೆ ಅದರಲ್ಲಿ ಈಗೆ ಎರಡು ಒಪ್ಪೊತ್ತು ಅಥ್ವ ಒಂದು ಒಪ್ಪೊತ್ತು ಊಟ ಮಾಡ್ತಿದ್ದಾರೆ ಈ ಸ್ತರ ದವಸ ಧಾನ್ಯಗಳ್ ರೇಟು ಅಥ್ವ ದರಗಳು ತುಂಬಾನೇ ಹೆಚ್ಗೆ ಆದರೆ ಬಡುವ್ರ್ಗೆ ಬದ್ಕೋದುಕ್ಕೆ ಕ ತುಂಬಾನೇ ಕಷ್ಟ ಆಗತ್ತೆ ಅದೇ ಥರ ಆನ್ಲೈನ್ ಶಾಪಿಂಗ್ ಶಾಪಿಂಗ್ನ ಕಂಡಸ್ರೆ ನಾನು ನಾನೊಂದು ಸರ್ತಿ ಇದೇ ಈ ಥರ ತರ್ಕಾರಿನ ಅಥ್ವ ಹಣ್ಣನ್ನ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ ಬಂತು ಮನೆಗೆ ಅದನ್ನ ಕಟ್ ಮಾಡ್ ನೋಡಿದರೆ ಒಳಗಡೆ ಏನು ಇತ್ತು ಗೊತ್ತ ತುಂಬಾನೇ ಉಳ ಇದೆ ಅದ್ರ ಮೇಲೆ ಯಾವ ಥರ ಕ್ಲೀನಿಂಗ್ ಮಾಡಿಲ್ಲ ಪ್ಯಾಕೇಜ್ ಮುಂಗುಡ ಚೆನ್ನಾಗಿಲ್ಲ ಪ್ಯಾಕೇಜಿಂಗು ಸ್ವಚ್ಛ್ವಾಗಿ ಮಾಡಿಲ್ಲ ಅದ್ರ ಒಳ್ಗಿರೋ ಹಣ್ಣುನು ಕೊಳ್ತೋಗಿದೆ ಎಲ್ಲಾ ಸೊ ಈ ಥರ ನನ್ಗೆ ಏನಾಯಿತು ಅಲ್ಲಿ ಟೈಮ್ ವೇಸ್ಟ್ ಆಯಿತು ಅದೇ ಥರ ದರವೇ ಹಣ ವೇಸ್ಟ್ ಆಯಿತು ಸೊ ಅದ್ನ ರಿಟರ್ನ್ ಮಾಡೋದುಕ್ಕಂತು ಆಗಲ್ಲ ಫೀಡ್ಬ್ಯಾಕ್ ಕೊಡ್ತೇವೆ ಏನು ಫೀಡ್ಬ್ಯಾಕ್ ಕೊಟ್ಟರೂ ಅವ್ರೇನು ನಮ್ಗೆ ದುಡ್ಡು ವಾಪಾಸ್ಸು ಕೊಡಲ್ಲಲ್ಲವಾ ಸೊ ಈ ಥರ ಯಾವುದೇ ಥರದ್ದಾಗಿರಲಿ ಕಣ್ಣಾರೆ ಪ್ರಮಾಣಿಸಿ ನೋಡಿ ತಗೊಳ್ಳಿ ವೋಲ್ಸೇಲ್ ದರಕ್ಕೆ ಹೋಗಿ ಆ ಎ ಪಿ ಎಮ್ ಸಿಯಲ್ಲಿ ಹೋಗಿ ಸೊ ಅಲ್ಲಿ ಕಡ್ಮೆ ದರದಲ್ಲಿ ಸಿಗತ್ತೆ ಸೊ ಇದರಿಂದ ನಮಗೆ ಟೈಮ್ ಉಳಿತಾ ಆಗತ್ತೆ ದರನೂ ಉಳಿತಾಯ ಆಗತ್ತೆ ಕಡ್ಮೆ ಖರ್ಚಲ್ಲಿ ತುಂಬಾನೇ ತರಕಾರಿ ದವಸ ಧಾನ್ಯಗಳ್ನ ನೀವು ತೊಕೋಬೋದು ಓಕೆನಾ